ನಮ್ಮ ರಾಜ್ಯ ಚಿಕ್ಕಮಂಗ್ಳೂರು ನನ್ನ ಚಿಕ್ಕಮಂಗ್ಳೂರಲ್ಲಿ ನೋಡಬೇಕಾದ ಸ್ಥಳ ಅಂದರೆ ಅಯ್ಯನ್ ಕೆರೆ ಮುಳ್ಳಯನ ಗಿರಿ ದತ್ತಪೀಠ ಕಲ್ಲತ್ತ ಗಿರಿ ಕೆಮ್ಮಣ್ಣುಗುಂಡಿ ಆಮೇಲೆ ತುಂಬ ಪ್ಲೇಸಸ್ ಇದೆ ತುಂಬ ಚೆನ್ನಾಗಿದೆ ಹಾಗಾಗಿ ಚಿಕ್ಕಮಂಗ್ಳೂರಲ್ಲಿ ಈ ಪ್ಲೇಸಸ್ಗಳು ತುಂಬ ತುಂಬ ಅದ್ಬುತವಾಗಿದೆ ಈಗ ತುಂಬ ಚನ್ನಾಗಿರೋ ಪ್ಲೇಸ್ ತುಂಬ ಇದೆ ಇಲ್ಲಿ ಹಾಗಾಗಿ ಕುದ್ರೆಮುಖ ಕೂಡ ಒಂದು ತುಂಬ ಚೆನ್ನಾಗಿದೆ ಈಗ ಮುಳ್ಳಂಗಿರಿಲು ಅಷ್ಟೇ ತುಂಬ ಚೆನ್ನಾಗಿದೆ ಮುಳ್ಳಂಗಿರಿ ಕೂಡ ಆದರೆ ಒಮ್ಮೆ ಮುಳ್ಳಂಗಿರಿ ಬೆಟ್ಟದ್ಮೇಲೆ ನಿಂತ್ಕೊಂಡು ಕೆಳಗೆ ಬಗ್ಗಿ ನೋಡಿದ್ರೆ ಇಡೀ ಚಿಕ್ಕಮಂಗ್ಳೂರು ತುಂಬ ಸುಂದರವಾಗ್ ಕಾಣುತ್ತೆ ಸ್ವರ್ಗ ಅಂತ ಹೇಳ್ತಿರ್ತಾರೆ ಚಿಕ್ಕಮಂಗ್ಳೂರು ಅಷ್ಟು ಸುಂದರವಾಗ್ ಕಾಣುತ್ತೆ ಹಾಗಾಗಿ ಚಿಕ್ಕಮಂಗ್ಳೂರು ತುಂಬ ಸುಂದರವಾಗಿದೆ ಮೈಸೂರು ಮೈಸೂರು ತುಂಬ ಸುಂದರವಾಗಿದೆ ಏಕೆಂದರೆ ಅಲ್ಲಿ ಚಾಮುಂಡಿಬೆಟ್ಟ ಇದೆ ಚಾಮುಂಡಿ ದೇವ್ರು ಇದೆ ತುಂಬ ಸುಂದರವಾಗಿದೆ ಮೈಸೂರು ಕೂಡ ತುಂಬ ಅಂದರೆ ತುಂಬ ಸುಂದರವಾಗಿದೆ ಹಾಗಾಗಿ ಮೈಸೂರು ಕೂಡ ತುಂಬ ಇಷ್ಟ ಈಗ ಮುರುಡೇಶ್ವರ ಮುರುಡೇಶ್ವರ ಕೂಡ ತುಂಬ ಸುಂದರವಾಗಿದೆ ಮುರುಡೇಶ್ವರ ಕೂಡ ಅಲ್ಲಿ ಇರೋ ದೇವಸ್ಥಾನ ಅಲ್ಲಿರೋ ನ ಸಮುದ್ರಗಳು ನದಿಗಳು ಅದ್ರ ಅಲೆಗಳು ತುಂಬ ನೋಡೋಕೆ ತುಂಬ ಚೆನ್ನಾಗ್ ಕಾಣುತ್ತೆ ತುಂಬ ಸುಂದರವಾಗಿದೆ ಹಾಗಾಗಿ ಮುರುಡೇಶ್ವರ ಕೂಡ ತುಂಬ ತುಂಬ ಸುಂದರವಾಗಿದೆ ಗೋವಾ ಕೂಡ ತುಂಬ ಸುಂದರವಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೋವ ಆ ಬೀಚು ಆ ಸ್ಥಳಗಳು ನೋಡೋಕೆ ತುಂಬ ಖುಷಿ ಕೊಡುತ್ತೆ ಕಣ್ಣಿಗೊಂಥರ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಗೋಕಾಕ್ ಕೂಡ ಅಷ್ಟೇ ಜೋಗ ಫಾಲ್ಸ್ ಇದೆ ಅಲ್ಲಿ ಜೋಗ ಫಾಲ್ಸ್ ಇರೋದರಿಂದ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಜೋಗ್ ಫಾಲ್ಸು ತುಂಬ ಚೆನ್ನಾಗಿರತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಯಾಕಂದರೆ ಅಲ್ಲಿ ನೋಡೋ ಅದ್ಬುತ ಅಂಥದ್ದು ಅಂದರೆ ಅಲ್ಲಿ ಬ್ರಿಟಿಷರು ಇದ್ದಾಗ ಒಂದು ಕಟ್ಟಿಸಿದ್ದು ಕೋಟೆ ಇದೆ ಅಂತೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಕೋಟೆ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಕಾರವಾರ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿರೋ ಸಮುದ್ರ ತುಂಬ ಅಂದರೆ ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಸಮುದ್ರ ಕೂಡ ನೋಡೋಕೆ ತುಂಬ ಜನ ಬರ್ತಾರೆ ಕಾರವಾರಕ್ಕೆ ತುಂಬ ಚೆನ್ನಾಗಿದೆ ಕಾರವಾರ ತುಂಬ ಇಷ್ಟ ನಂಗೆ ಆಮೇಲೆ ಶಿವಮೊಗ್ಗ ಶಿವಮೊಗ್ದಲ್ಲು ಕೂಡ ಜೋಗ ಫಾಲ್ಸ್ ಇದೆ ಅಲ್ಲು ಕೂಡ ಕಪಲ್ಸ್ಗಳು ಓಡಾಡ್ತಿರ್ತಾರೆ ಅಲ್ಲಿ ಕಪಲ್ಸ್ಗಳ್ ಜಾಸ್ತಿ ಇದು ಮಾಡ್ತಾರೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತೇ ಜೋಗ ಫಾಲ್ಸ್ ಕೂಡ ಅಲ್ಲಿ ಬರಿ ಕಪಲ್ಸ್ ಅಷ್ಟೇ ಜಾಸ್ತಿ ಓಡಾಡ್ತರೆ ಅಲ್ಲಿ ಕಪಲ್ಸ್ಗಳು ಮನಸ್ತಿತಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡಾಗಿ ತುಂಬ ಚೆನ್ನಾಗಿ ಓಡಾಡಿಕೊಂಡು ಅವ್ರ ಕಷ್ಟ ಸುಖ ಏನೇ ಇದ್ದರು ಹಂಚಿಕೊಂಡು ತುಂಬ ಖುಷಿಯಾಗಿ ಓಡಾಡ್ಕೊಂಡು ಇರ್ತಾರೆ ಹಾಗಾಗಿ ಜೋಗ ಫಾಲ್ಸ್ ಶಿವಮೊಗ್ಗ ಜೋಗ ಫಾಲ್ಸ್ ಈಸ್ ಬೆಸ್ಟ್ ಜೋಗ ಫಾಲ್ಸ್ ಅಂತ ಹೇಳ್ತಿನಿ ಶಿವಮೊಗ್ಗ ಜೋಗ ಫಾಲ್ಸ್ ಕೂಡ ತುಂಬ ಚೆನ್ನಾಗಿದೆ